ಆ್ಯಸ್ಟ್ರೋನಮಿಯಲ್ಲಿ ತುಂಬ ಜೀವಿಗಳು ವಾಸ ಮಾಡಿದ್ದಾರೆ ಅಂತ ಅಂತಾರೆ ಅದು ನಿಜನೋ ಸುಳ್ಳೋ ಈವಾಗ್ಲೂ ಗೊತ್ತಿಲ್ಲ ಸೈಂಟಿಫಿಕ್ಕಾಗಿ ಹೇಳ್ತಾರೆ ಸೈಂಟಿಸ್ಟೆಲ್ಲ ಅದು ನಿಜ ಅಂತ ಅಂತಾರೆ ಗ್ರಹಗಳ ಮೇಲೆ ಜೀವಿಗಳಿವೆ ಅಂತ ಹೇಳ್ತಾರೆ ಅದು ಜೀವಿಗಳಿರದಕ್ಕೆ ಅವುಕ್ಕೆ ಆಕ್ಸಿಜನ್ ಆಗಲಿ ಪ್ರತಿಯೊಂದು ಬೇಕಾಗತ್ತಲ್ವಾ ಅದು ಹೇಗಲ್ಲಿದೆ ಅಲ್ಲಿ ಅಂತ ಪೀಪಲ್ಸ್ಗೆ ಐಡೆಂಟಿಫೈ ಕೂಡ ಮಾಡೋಕ್ಕಾಗಲ್ಲ ನಾನು ಬಯಸುದೇನಂದ್ರೆ ಅಲ್ಲಿ ಇರಲ್ಲಾಂತ ಅನ್ಕೋತೀವಿ ಇಲ್ಲಿಂದ ನಾವು ಮನುಷ್ಯರು ಹೋದರೆ ಗ್ರಹಗಳ ಹತ್ರ ನಾವು ಆಕ್ಸಿಜನ್ ಆಗಲಿ ಪ್ರತಿಯೊಂದು ತಗೊಂಡೋಗ್ತಿವಿ ಹಾಗಾಗಿ ಆ ಜೀವಿಗಳು ಏನು ತೊಗೊಂಡೋಗ್ತವೆ ಅಂತ ಆದರೆ ಇವರು ಹೇಳೋ ಪ್ರಕಾರ ಸೈಂಟಿಸ್ಟು ಅಲ್ಲಿ ಜೀವಿಗಳಿದೆ ಕಂಡಿಡಿಯಕ್ಕೋಗಿದೆ ಅಂತ ಅಂತಾರೆ ಮನುಷ್ಯರು ಕಂಡಿಡಿಯಕ್ಕೆ ಹೋಗ್ತಾರೆ ಬಟ್ ಅದು ಫೇಲ್ಯೂರ್ಸಾದರೆ ಅವರು ಬರ್ತಾರೋ ಅಥವಾ ಏನು ಅಂತ ಅದು ರಿಟನ್ ಯಾರಿಗೂ ಕೂಡ ಗೊತ್ತಿರಲ್ಲ ಜೀವಿಗಳು ಇದೆಯೋ ಇಲ್ಲವೋ ಅಂತ ಸೈಂಟಿಫಿಕ್ಕಾಗದು ಗೊತ್ತಿದೆ ಅಂತಾರೆ ಗೊತ್ತಿಲ್ಲ ಅಂತಾರೆ ಇನ್ನು ಅದನ್ನು ಫೈಂಡ್ ಮಾಡ್ತಾ ಇದ್ದಾರೆ ನೋಡೋಣ